ಕಳೆದ ಒಂದು ವರ್ಷದಲ್ಲಿ ನೀವು ಎದುರಿಸಿದ ಮರೆಯಲಾಗದ ಸಂದರ್ಭವನ್ನು ಅಥವಾ ಅನುಭವವನ್ನು ವಿವರಿಸುತ್ತೀರಾ ಕಳೆದ ಒಂದು ವರ್ಷದಲ್ಲಿ ಮರೆಯಲಾಗದ ಸಂದರ್ಭ ಅಂತ ಅಂದರೆ ಒಂದು ಸಂದರ್ಭಗಳು ಅನೇಕ ಇದೆ ಅದರಲ್ಲೂ ಕೆಲವು ಏನಪ್ಪ ಅಂತ ಅಂದರೆ ಕಳೆದ ಒಂದು ವರ್ಷದಲ್ಲಿ ನಾವು ನಮ್ಮ ಒಂದು ನಿತ್ಯ ಜೀವನದಲ್ಲಿ ಮರೆಯಲಾಗದಂತಹ ಒಂದು ಸಂದರ್ಭಗಳು ನಮ್ಮ ದೊಡ್ಡಪ್ಪ ಅವರು ಸಾವನ್ನಪ್ಪಿದ್ದು ನಂತರ ಅದರ ಅನುಭವ ತುಂಬ ಕಹಿಯಾಗಿತ್ತು ಯಾಕೆ ಅಂದರೆ ನುಂಗಲಾರದ ತುತ್ತಾಗಿರುತ್ತದೆ ಇನ್ನೊಂದು ಮರೆಯಲಾಗದ ಸಂಗತಿ ಏನಂತಂದರೆ ನಮಗೆ ಪಿ ಎಸ್ ಐ ಪರೀಕ್ಷೆಯನ್ನು ಈವತ್ ಮಾಡ್ತೀವಿ ನಾಳೆ ಮಾಡ್ತೀವಿ ಅಂತ ಹೇಳಿ ನಮ್ಮ ಒಂದು ಭವಿಷ್ಯಗಳನ್ನ ತುಗ್ಗತಿಯನ್ ತುಗ್ಗತಿಯಲ್ಲಿ ನಿಲ್ಲಿಸಿರ್ತಕ್ಕಂತಹ ಈ ಒಂದು ಸರ್ಕಾರ ಮರೆಯಲಾಗದಂತಹ ಒಂದು ಸಂದರ್ಭ ಇನ್ನೊಂದು ಸಂದರ್ಭ ಏನು ಅಂತ ಕೇಳಿದರೆ ವಿದ್ಯುತ್ತನ್ನ ಇನ್ನೂರು ಯೂನಿಟ್ ಉಚಿತ ಹತ್ತು ಕೆ ಜಿ ನಿಶ್ಚಿತ ನಿಮ್ಮ ಪ್ರಯಾಣ ಉಚಿತ ಅಂತ ಈ ವರ್ಷದಲ್ಲಿ ಮರೆಯಲಾಗದ ಒಂದು ಸಂದರ್ಭ ಏಕೆ ಅಂತ ಕೇಳಿದ್ರೆ ಇನ್ನೂರು ಯೂನಿಟ್ ಉಚಿತ ಅಂತ ಹೇಳಿ ತೊಂಬತ್ತು ಯೂನಿಟ್ ಫ್ರೀ ಆಗಿ ಕೊಟ್ಟು ಉಳಿದಿದ್ದನ್ನು ನಮಗೆ ಹಣ ಪಾವತಿಸಬೇಕೆಂದು ಆದೇಶಿಸಲಾಗಿದೆ ಇಂತಹ ಅನುಭವಗಳು ನಮಗೆ ಈ ವರ್ಷದಲ್ಲಿ ಆಗಿರತಕ್ಕಂಥದ್ದಾಗಿದೆ